ಹಲೋ ಸರ್ ನಮಸ್ತೆ ನಮ್ಮ ಹೆಸ್ರು ಜನ್ನಮುನಿಯಪ್ಪ ಅಂತ ನಮ್ಮದು ಬಂದು ಬೆಂಗ್ಳೂರು ನಾವು ತರ್ಟಿ ಮಿನೀಟ್ಸ್ ಮುಂದೆ ನಿಮ್ಮ ಸ್ವೀಗಿಯಲ್ಲಿ ಬಿರಿಯಾನಿ ಅನ್ನು ಆರ್ಡ್ರ್ ಮಾಡಿದ್ವಿ ಸರ್ ಬಟ್ ಕೆಲವು ಕಾರಣಾಂತರಗಳಿಂದ ನಾವು ಎಮರ್ಜನ್ಸಿ ಪರ್ಪಸ್ ಮೈಸೂರಿಗೋಗ್ಬೇಕಾದ್ದರಿಂದ ನಾನು ಆ ಫುಡ್ಡು ಡೆಲಿವರಿಯನ್ನು ಕ್ಯಾನ್ಸಲ್ ಮಾಡಿದ್ದೀನಿ ಸರ್ ನನ್ನ ಆರ್ಡರ್ ಸಂಖ್ಯೆ ಬಂದು ಸಿ ಎಮ್ ಆರ್ ಡಬಲ್ ಒನ್ ಫೋರ್ ಝೀರೋ ಏಟ್ ಇದು ನನ್ನ ಆರ್ಡರ್ ಸಂಖ್ಯೆ ಸರ್ ದಯವಿಟ್ಟು ನನ್ನ ಬ್ಯಾಂಕ್ ಡಿಟೇಲ್ಸ್ ನಾನು ನಿಮ್ಗೆ ಕೊಡ್ತೀನಿ ದಯವಿಟ್ಟು ಆದಷ್ಟು ಬೇಗನೇ ರಿಫಂಡ್ ಮಾಡಿಕೊಡಿ ಸರ್ ಹಾಂ ನೇಮ್ ಬಂದು ಜನ್ನಮುನಿಯಪ್ಪ ಬ್ಯಾಂಕ್ ಬಂದು ಕೆನ್ರಾ ಬ್ಯಾಂಕು ಅಕೌಂಟ್ ನಂಬರ್ ಬಂದು ಝೀರೋ ಫೋರ್ ಡಬಲ್ ಏಟ್ ಒನ್ ಝೀರೋ ಏಟ್ ಝೀರೋ ಒನ್ ನೈನ್ ಸವೆನ್ ಫೈವ್ ಏಟು ಮತ್ತೆ ಐ ಎಫ್ ಎಸ್ ಸಿ ಕೋಡ್ ಬಂದು ಸಿ ಎನ್ ಆರ್ ಬಿ ಡಬಲ್ ಝೀರೋ ಡಬಲ್ ಝೀರೋ ಫೋರ್ ಡಬಲ್ ಏಟ್ ನೋಡಿ ಸರ್ ದಯವಿಟ್ಟು ಈ ಬ್ಯಾಂಕ್ ಡಿಟೇಲ್ಸ್ಗೆ ನನಗೆ ಆ ಅಮೌಂಟನ್ನು ರಿಫಂಡ್ ಮಾಡಿಕೊಡಿ ಸರ್ ಆದಷ್ಟು ಬೇಗನೇ ಓಕೆ ತ್ಯಾಂಕ್ ಯು ಸರ್